ನಮ್ಮ ಮನೆಯಲ್ಲಿ ತೋಟ ಇದೆ ಅಂದರೆ ಒಂದು ಎಕ್ರೆ ಅಷ್ಟು ತೋಟ ಇದೆ ಅದರಲ್ಲಿ ನಾವು ಕೆಲವು ಗಿಡಗಳನ್ನು ಹಾಗು ಕೆಲವೂ ಆದ್ರೆ ಮರಗಳಿವೆ ಸೊ ಗಿಡಗಳಂದರೆ ಹೂವಿನ ಗಿಡ ಅಂಥದ್ದೆಲ್ಲ ಇದೆ ತೆಂಗಿನ ತೋಟ ಮಾವಿನ ಮರ ಇಂಥದೆಲ್ಲಾ ಮರಗಳಿವೆ ಮತ್ತು ಕೆಲವೊಂದು ಕೃಷಿ ಅಂದರೆ ಈ ಮಲ್ಲಿಗೆ ಗಿಡ ಗುಲಾಬಿ ಗಿಡ ದಾಸವಾಳ ಗಿಡ ಇಂಥದ್ದೆಲ್ಲ ನೆಡ್ತೇವೆ ಮತ್ತು ತರಕಾರಿಯೇ ಕೆಲವೊಂದನ್ನು ಯೂಸ್ ಮಾಡ್ತೇವೆ ಟೊಮೆಟೊ ಹಣ್ಣು ಕಾಯಿಮೆಣ್ಸು ಶುಂಠಿ ಅಂಥದ್ದೆಲ್ಲ ತರಕಾರಿಗಳನ್ನು ಯೂಸ್ ಮಾಡ್ತೇವೆ ಈ ತರಕಾರಿಗಳಂದರೆ ನಾವು ಮನೆಯಲ್ಲಿ ನಮಗೆ ಸಾಂಬಾರಿಗೆಲ್ಲ ಒಳ್ಳೆದಾಗ್ತದೆ ಕೆಲವೊಂದನ್ನು ನಾವು ತುಂಬ ನಮಗೆ ಕೆಲವು ಟೈಮಲ್ಲಿ ತುಂಬ ತರಕಾರಿ ಜಾಸ್ತಿ ಆಗ್ತದೆ ಆವಾಗ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ನಾವು ಕೆಲವನ್ನು ಮಾರ್ತೇವೆ ಅದ್ರಲ್ಲಿ ನಮಗೆ ಹಣ ಬರ್ತದೆ ಆ ಹಣದಲ್ಲಿ ನಮಗೆ ಮನೆಯಲ್ಲಿ ಯೂಸ್ ಆಗುತ್ತೆ ಸೊ ಈ ಮಲ್ಲಿಗೆ ಗಿಡ ಹಾಗೆ ಮಲ್ಲಿ ಮಲ್ಲಿಗೆ ಗುಲಾಬಿ ಇಂಥ ಗಿಡಗಳು ನಮಗೆ ದೇವರಿಗೆ ಬೇಕಾದಷ್ಟು ನಾವನ್ನು ಇಟ್ಕೊಂಡು ಅದನ್ನು ನಾವು ಮತ್ತು ಮಾರ್ತೇವೆ ಅದರಲ್ಲಿ ಕೂಡ ನಮಗೆ ಹಣ ಬರ್ತದೆ ಅದು ಕೂಡ ನಮ್ಮ ಮನೆಯ ಖರ್ಚಿಗೆ ಬೇಕಾಗ್ತದೆ ಇನ್ನೂ ತೆಂಗಿನ ತೋಟ ಮಾವಿನ ಮರ ಇಂಥದೆಲ್ಲ ಇದೆ ಈ ಸೀಸನ್ ಟೈಮಲ್ಲಿ ಮಾವಿನ ಮರ ಅದರಲ್ಲಿ ಮಾವು ಆಗ್ತದೆ ಅದನ್ನು ನಾವು ನಮಗೆ ಬೇಕಾದಷ್ಟನ್ನು ಇಟ್ಕೊಂಡು ನಾವು ಮಾರ್ತೇವೆ ಅದರಲ್ಲಿ ಕೂಡ ನಮಗೆ ಹಣ ಬರ್ತದೆ ತೆಂಗಿನ ಕಾಯಿ ಹಾಗೇನೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತಗೊಂಡು ಅದನ್ನು ಮಾರ್ತೇವೆ ಅದರಲ್ಲಿ ಕೆಲವೊಂದು ನಾವು ಕೊಬ್ಬರಿ ಮಾಡ್ತೇವೆ ಸೋ ಕೊಬ್ಬರಿ ಮಾಡಿ ಅದನ್ನು ಮಾರ್ತೇವೆ ಅದರಲ್ಲಿ ಕೂಡ ನಮಗೆ ತುಂಬ ಲಾಭ ಬರ್ತದೆ ಮತ್ತು ನಾವು ಈ ತೋಟಕ್ಕೆ ನಾವು ಕಂಪೌಂಡ್ ಎಲ್ಲ ಕಟ್ಟಿದೇವೆ ಅಂದರೆ ನಾಯಿ ಬೆಕ್ಕು ದನ ಎಲ್ಲ ಬರದ್ಹಾಗೆ